ಈಗ ಕೃಷಿಕರಿಗೆ ಮೂಲಭೂತವಾಗಿ ಅವರು ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸಿ ಅದನ್ನು ವ್ಯಾಪಾರ ಮಾಡಿಕೊಂಡು ಅದರ ಲಾಭವನ್ನು ಪಡೆದುಕೊಳ್ಳಲು ಮುಖ್ಯ ಮುಖ್ಯ ಘಟ್ಟ ಅಲ್ಲಿವರೆಗೆ ಅವ್ರು ನೈಸರ್ಗಿಕವಾಗಿ ಇರತಕ್ಕಂಥ ಹೊಲಗಳಲ್ಲಿ ತಮ್ಮ ತಮ್ಮ ಉತ್ಪನ್ನಗಳನ್ನು ಒಳ್ಳೆಯ ರೀತಿಯಿಂದ ಫಸಲನ್ನು ತೆಗೆದುಕೊಂಡು ರಾಶಿ ಮಾಡಿ ತೆಗೆದುಕೊಂಡು ಬಂದಾಗ ಮಾರ್ಕೆಟ್ಗೆ ಯಾವ ರೀತಿ ಒಯ್ಯಬೇಕು ಯಾವ ರೀತಿ ತೆಗೆದ್ಕೊಂಡು ಅಲ್ಲಿ ಸಾಕಷ್ಟು ಮಧ್ಯವರ್ತಿಗಳ ಕಾಟ ಆಮೇಲೆ ಅವ್ರಿಗೆ ಮೂಲಭೂತವಾಗಿ ರೈತರಿಗೆ ತಿಳಿವಳಿಕೆ ಇರೋದಿಲ್ಲ ಎಲ್ಲಿ ಒಯ್ಯಬೇಕು ಎಲ್ಲಿ ಮಾತು ಮಾರಾಟ ಮಾಡ್ಬೇಕು ಯಾವ ಹಂತದಲ್ಲಿ ಮಾರಾಟ ಮಾಡಬೇಕು ಈ ಸರ್ಕಾರಿ ಯೋಜನೆಗಳನ್ನು ಮಾಡ್ತಾರೆ ಬೇರೆ ಬೇರೆ ರೀತಿ ಮಾಡ್ತಿರ್ತಾರೆ ಬಟ್ ಅಲ್ಲಿ ಮಧ್ಯವರ್ತಿಗಳ ಕಾಟ ಬೇರೆ ಇರ್ತದೆ ಮಧ್ಯವರ್ತಿಗಳು ಬಂದು ಒಮ್ಮೊಮ್ಮೆ ಎಲ್ಲ ಅದು ಒಂದು ಇಡೀ ಏರ್ಯಾದಲ್ಲಿ ಒಂದೊಂದು ಸಲ ಒಂದೊಂದು ಕ್ರಾಪನ್ನು ಹಾಕಿರ್ತಾರೆ ಕಮರ್ಷಿಯಲ್ ಕ್ರಾಪು ಗೋಧಿ ಜೋಳ ಒಂದು ಸಲ ಹಾಕಿರ್ತಾರೆ ಅಥವಾ ಬೇರೆ ಬೇರೆ ಏನೋ ಕಡ್ಲೆ ಹಾಕಿರ್ತಾರೆ ಆ ಒಂದು ಏರ್ಯಾವನ್ನು ನೋಡ್ಕೊಂಡ್ಬಿಟ್ಟು ಮಾರುಕಟ್ಟೆಯಲ್ಲಿಯೂ ಕೂಡ ವ್ಯಾಪಾರಸ್ತರು ಅವರಿಗೆ ಮೋಸ ಮಾಡತಕ್ಕಂಥ ವ್ಯವಸ್ಥೆ ಸಾಕಷ್ಟು ಇರ್ತದೆ ಆದರೂ ಕೂಡ ಮಾರುಕಟ್ಟೆಗೆ ತೆಗೆದ್ಕೊಂಡು ಬರಬೇಕಾದರೆ ಅವರು ಕ ಅವ್ರು ತಮ್ಮ ತಮ್ಮ ವ್ಯವಸ್ಥೆ ಮಾಡ್ಕೋಬೇಕಾಗ್ತದೆ ರೈತರು ಇಬ್ಬರು ಮೂರು ಜನ ಸೇರಿ ಟ್ಯಾಕ್ಟ್ರುನಲ್ಲಿ ತೊಗೊಂಬರ್ಬೇಕು ತೊಗೊಂಡು ಬಂದು ಎಲ್ಲಿ ಒಯ್ಬೇಕು ಅನ್ನೋದು ಸಮಸ್ಯೆ ಆಗ್ತದೆ ಮತ್ತು ಈಗ ಕೆಲ್ವೊಂದು ಮಧ್ಯವರ್ತಿಗಳು ನೇರವಾಗಿ ಅವ್ರು ಮಾಡ್ತಾ ರಾಶಿ ಮಾಡತಕ್ಕಂಥ ಜಾಗಗಳಲ್ಲೇ ಹೋಗಿ ಆ ಜಾಗಗಳಲ್ಲೇ ಅವ್ರನ್ನ ಅವ್ರಿಗೆ ಪುಸಲಾಯಿಸಿ ಅಥವಾ ಏನಾದ್ರೂ ಹೇಳಿ ಅಲ್ಲಿನೂ ಕೆಲ್ವೊಂದು ಮೋಸ ಮಾಡತಕ್ಕಂಥ ವ್ಯವಸ್ಥೆ ಇದೆ ಅದಕ್ಕೆ ರೈತರಿಗೆ ಮೂಲವಾಗಿ ಈ ಅಧಿಕಾರಿಗಳು ಕೆಲವೊಂದು ಅಗ್ರಿಕಲ್ಚರ ಅಗ್ರಿಕ ಮಾರುಕ ಎ ಪಿ ಎಮ್ ಸಿ ಮಾರುಕಟ್ಟೆ ಅಂತ ಇತ್ತು ಅಲ್ಲಿಂದ ಕೆಲ್ವೊಂದು ಏನೋ ತಿದ್ದುಪಡಿಗಳನ್ನು ಮಾಡಿದ್ರು ಆ ತಿದ್ದುಪಡಿ ಮಾಡಿದ ನಂತರ ಕೆಲವೊಂದು ರೈತ್ರು ಎಲ್ಲೋ ಯ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ರೈತರಿಗೆ ಅದ್ರ ಬಗ್ಗೆ ಬೆಳ್ಯೋದೊಂದು ಇರ್ತದೆ ಅವರು ಬೆಳೆಗಳನ್ನು ಬೆಳೆದು ರಾಶಿ ಮಾಡಿ ತಯಾರು ಮಾಡ್ತಾರೆ ಬಟ್ ಮಾರುಕಟ್ಟೆಗ್ ಯಾವ ರೀತಿ ಒಯ್ಬೇಕು ಯಾವ ಯಾರ ಮುಖಾಂತರ ಹೋಬಕ್ ಅನ್ನೋದು ಸಮಸ್ಯೆ ಆಗಿಬಿಡ್ತದೆ ಇಲ್ಲಿ ಈ ಮಧ್ಯವರ್ತಿಗಳು ಬೇಡ ಅಂತ ಅಂದಾಗ ಮಧ್ಯವರ್ತಿಗಳನ್ನು ಬಿಟ್ಟರೆ ಅವರಿಗೆ ಯಾವಾಗ ಎಲ್ಲಿ ಕೊಡ್ಬೇಕ್ ಅನ್ನೋದ್ ಯಾರ ಕಡೆ ಇದನ್ನು ಮಾರಾಟ ಮಾಡ್ಬೇಕು ಅಲ್ಲಿ ಯಾ ಈ ಕೆಲ್ವೊಂದು ಪದಾರ್ಥಗಳ್ನ ಕೆಲವೇ ಜನರು ಪ ಖರೀದಿ ಮಾಡ್ತಿರ್ತಾರೆ ಆ ಖರೀದಿ ಯಾರು ಮಾಡ್ತಾರೆ ಅನ್ನೋದು ಅವ್ರ್ಗೆ ಗೊತ್ತಿರೋಂಗಿಲ್ಲ ಅಂಥ ಸಂದರ್ಭದಲ್ಲಿ ಕೂಡ ಅವ್ರು ಯಾರಿಗಾದ್ರು ಒಬ್ಬರಿಗೆ ವಿಚಾರ ಮಾಡಲೇ ಬೇಕಾಗ್ತತಿ ಆ ವಿಚಾರ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಒಳ್ಳೆಯ ವ್ಯಕ್ತಿ ಇದ್ದ ಅಂತಂದರೆ ಅವರಿಗೆ ಸರಿಯಾಗಿ ನಿರ್ದೇಶನ ಕೊಡ್ತಾರೆ ಇಲ್ಲರೆ ಸರ್ಯಾಗಿ ನಿರ್ದೇಶನ ಕೊಡ್ತಾರೆ ಅವಾಗ ಅವರಿಗೆ ಒಳ್ಳೆಯ ಒಳ್ಳೆಯ ದರ ಸಿಗ್ತದೆ ಈ ಕೆಲವು ಜನ ಮೋಸ ಮಾಡ್ತಕ್ಕಂಥವ್ರು ಕೈಯಾಗೆ ಸಿಕಾಗ್ ಸಿಕ್ಬಿಟ್ರೆ ರೈತರಿಗೆ ಭಾಳ ಮೋಸ ಆಗ್ತತಿ ಅದನ್ನು ಹೋಗ್ಲಾಡ್ಸೋದು ಸಮಾಜದಲ್ಲಿ ಸಾಧ್ಯವಿಲ್ಲ ಅದನ್ನು ಹೋಗಲಾಡ್ಸೋ ವ್ಯವಸ್ಥೆ ಮಾಡ್ಬಕಾದ್ರೆ ರೈತ ಸ್ವತಃ ರೈತರೇ ಸ್ವಲ್ಪ ಅದ್ರ ಬಗ್ಗೆ ರೈತ್ರಿಗೆ ನಾವು ಏನು ಮಾಡ್ತು ಒಳ್ಳೆಯ ಒಂದು ಒಳ್ಳೆಯ ರೀತಿಯಿಂದ ತಿಳ್ವಳ್ಕೆ ಕೊಡಬೇಕು ಅದ್ರ ಬಗ್ಗೆ ಒಂದೊಂದು ಎಲ್ಲ ಎಲ್ಲ ಒಂದು ವರ್ಕ್ಶಾಪ್ ಮಾಡ್ಬೇಕು ರೈತರಿಗೆ ನೀವು ಬೆಳೆದ ಬೆಳೆಯನ್ನು ಇಂತಿಂಥಲ್ಲಿ ಹಿಂಗಿಂಗೆ ಈ ರೀತಿ ನಾವು ಮಾರಾಟ ಮಾಡ್ಬೇಕು ಇಂತಿಂಥವ್ರಿಗೆ ಕನ್ಸಲ್ಟ್ ಮಾಡ್ಬೇಕು ಒಂದು ರೀತಿಯಾಗಿ ಕನ್ಸಲ್ಟೇಷನು ಇಡ್ಬೇಕು ಇಲ್ಲಿ ಇದು ಇಲಾಖಾವಾರು ಕನ್ಸಲ್ಟಿಂಗ್ ಈಗ ಒಬ್ಬ ರೈತ ಇದಾನೆ ಆ ರೈತನಿಗೆ ಇಂಥಲ್ಲಿ ನೀವು ವಿಚಾರಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಕೊಡಿ ಪ್ರತಿಯೊಬ್ಬ ರೈತರಿಗೂ ಅದ್ರ ಬಗ್ಗೆ ಅವೇರ್ನೆಸ್ ಕೊಡತಕ್ಕಂಥ ವ್ಯವಸ್ಥೆ ಆಗ್ಬೇಕ್ ಆ ವ್ಯವಸ್ಥೆ ಆದ ನಂತರ ರೈತನಿಗೆ ಏನಾಗ್ತದೆ ರೈತ್ರು ಸಾಮಾನ್ಯವಾಗಿ ಒಂದು ಒಂದು ಸಲ ಹೇಳ್ಬಿಟ್ರೆ ಅವರು ತಮ್ಮ ತಲೇಲ್ಲಿ ಇಟ್ಕೊಂಬಿಡ್ತಾರೆ ಅವರಿಗೆ ಪ್ರತಿಯೊಬ್ಬ ರೈತರಿಗೂ ಮುಟ್ಟು ಮುಟ್ಟತಕ್ಕಂಥ ವ್ಯವಸ್ಥೇನೆ ಮುಖ್ಯವಾಗಿ ಇರತಕ್ಕಂಥ ಕೆಲಸ ನಾವು ಸರ್ಕಾರದ್ದಾಗಲಿ ಅಥವಾ ನಾವು ಸಾಮಾಜಿಕ ವ್ಯವಸ್ಥೆ ಆಗಲಿ ಅಥವಾ ಯಾವ್ದೋ ಎನ್ ಜಿ ಓ ಎನ್ ಜಿ ಓಗಳಿಗೆ ಕೊಟ್ಟರೂ ಅವರಿಗೆ ಪ್ರತಿಯೊಬ್ಬ ರೈತನಿಗೂ ನೀವು ಬೆಳೆಲ್ಲಿ ಯಾವ ಯಾವ ಬೆಳೆ ಬೆಳೀತೀರಿ ಇಂತಿಂಥ ಬೆಳೆ ಬೆಳೆದರೆ ಇಂಥ ಪದಾರ್ಥಗಳನ್ನು ಇಂತಿಂಥವ್ರ ಕಡೆಯೇ ನೀವು ವಿಚಾರಣೆ ಮಾಡಿ ಅವರಿಗೆ ನಿಮ್ಮ ಪದಾರ್ಥಗಳನ್ನು ಮುಟ್ಟಿಸ್ಬೋದು ಅಲ್ಲಿ ಹೋಗಿ ನೀವು ಮಾರಾಟ ಮಾಡ್ಬೋದು ಅಂತ ತಿಳ್ಕೊಂಡು ಆ ಅವೇರ್ನೆಸ್ ಕೊಟ್ಟರೆ ಕೊಟ್ರೆ ಮಾತ್ರ ಈ ರೈತರಿಗೆ ಅನುಕೂಲ ಆಗ್ತದೆ ಕೃಷಿ ಉತ್ಪನ್ನಗಳು ಸ್ಥಳೀಯ ಮಾರುಕಟ್ಟೆಗೆ ತರಬೇಕಾದಂಥ ವಿಚಾರವನ್ನು ಅವ್ರಿಗೆ ಸರಿಯಾಗಿ ತಿಳಿಸ್ಕೊಟ್ರೆ ಅವರು ಕರೆಕ್ಟ್ ಸರಿಯಾಗಿ ನೇರವಾಗಿ ನಂತರ ಅದೇ ಜಾಗ ಹೋಗಿ ಅವರು ತಮ್ಮ ಏನಿದೆ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಒಳ್ಳೆಯ ಅವ್ಕಾಶ ಸಿಗ್ತದ ಇದ್ರ ಬಗ್ಗೆ ತಿಳಿವಳ್ಕೆ ಮೂಡುಸ್ಬೇಕಾಗ್ತೆ ಅಂದ್ರೆ ಏನು ಮಾಡ್ಬೇಕು ಅಂತಂದರೆ ಸರ್ಕಾರದಿಂದ ಕೆಲವೊಂದು ಯೋಜನೆಗಳನ್ನು ರೂಪಿಸಿ ಸರ್ಕಾರದವ್ರು ರೈತ್ರನ್ನು ಕಾರ್ಯಾಗಾರಗಳನ್ನು ಮಾಡಬೇಕು ಕಾರ್ಯಾಗಾರಗಳ್ನ ಮಾಡಿ ಆ ಕಾರ್ಯಾಗಾರದಲ್ಲಿ ಎಲ್ಲ ರೈತ್ರನ್ನು ಮಾಡಿ ಅವನ್ನು ಒಂದು ಹದಿನೈದು ಒಂದು ಊರಿನಲ್ಲಿ ಹತ್ತು ಜನವೋ ಹದಿನೈದು ಜನವೋ ಒಂದೊಂದು ಗುಮ್ ಗುಂಪು ಮಾಡಿ ಆ ಗುಂಪಿಗೆ ಒಬ್ಬೊಬ್ರನ್ನ ಲೀಡ್ರ್ ಮಾಡಿ ಅವ್ರಿಗೆ ಮ ನಿರ್ದೇಶನ ಕೊಡಬೇಕು ನೀವು ಇನ್ನು ಇಷ್ಟೆಲ್ಲ ಜನ್ರದ್ದು ಈಗ ಏನೇ ಪದಾರ್ಥಗಳನ್ನು ಬೆಳಿಲಿ ಇಂತಿಂಥ ಪದಾರ್ಥಗಳನ್ನು ನೀವು ಇಂತಲ್ಲಿಂದ್ ಮಾರುಕಟ್ಟೆಗೆ ಒಯ್ದು ಮಾರಾಟ ಮಾಡ್ಬೇಕು ಅಂತ ಹೇಳಿಕೊಂಡು ಅವ್ರಿಗೆ ನಿರ್ದೇಶನ ಕೊಡಬೇಕಾದಂಥ ಒಂದು ವ್ಯವಸ್ಥೆ ಮಾಡಬೇಕಾಗಿದೆ ಪ್ರತಿಯೊಂದು ಸರ್ಕಾರನೇ ಮಾಡ್ಲಿಕ್ಕೂ ಆಗದಿಲ್ಲ ಸರ್ಕಾರಗಳ ಏನು ಮಾಡುತ್ತೆ ಕಾನೂನುಗಳನ್ನು ರೂಪಿಸ್ತವೆ ಯೋಜನೆಯನ್ನು ರೂಪಿಸ್ತವೆ ರೂಪಿಸಿ ಕೊಟ್ಟುಬಿಡ್ತವೆ ಬಟ್ ಅದನ್ನು ಏನು ಇದೆ ಗ್ರಾಮೀಣ ಭಾಗದ ಇರತಕ್ಕಂಥ ಕೆಲ್ವೊಂದು ತಿಳ್ವಳ್ಕೆ ಇದ್ದಂಥ ಜನ ಕೆಲವು ಮಂದಿ ತಿಳ್ವಳ್ಕೆ ಇದ್ದಂಥ ಜನ ಆಗಲಿ ಆಮೇಲೆ ಪನ್ ಪಂಚಾಯ್ತಿಯಲ್ಲಿ ಇರತಕ್ಕಂಥ ಅಧ್ಯಕ್ಷರಾಗ್ಲಿ ಪಂಚಾಯ್ತಿ ಸದಸ್ಯರಾಗ್ಲಿ ಅವರಿಗೆ ಕಾರ್ಯಾಗಾರಗಳನ್ನು ಮಾಡಿ ಅವರು ಅವ್ರು ಸಾಮಾನ್ಯವಾಗಿ ರೈತರೇ ಇರ್ತಾರೆ ಅವರಿಗೆ ಇದ್ರ ಬಗ್ಗೆ ನಾವು ತಿಳಿವಳ್ಕೆ ಕೊಟ್ಟಾಗ ಮಾತ್ರ ತಿಳ್ವಳ್ಕೆ ಕೊಟ್ಟು ರೈತರು ಮಾರುಕಟ್ಟೆಗೆ ಯಾವ ರೀತಿ ತರ್ಬೇಕು ಅವನ್ನ ಯಾರು ಏ ತೊಗೊಂಡು ಬಂದ ನಂತರ ಅವನ್ನ ಎಲ್ಲಿ ಮಾರಾಟ ಮಾಡ್ಬೇಕು ತಮ್ಮ ಉತ್ಪನ್ನಗಳನ್ನು ಅನ್ನೋದನ್ನು ಅವರಿಗೆ ನಾವು ತಿಳಿಸೋದು ಅವಶ್ಯವಾಗಿ ಇರ್ತದೆ ಇನ್ನು ಮಧ್ಯವರ್ತಿಗಳಿಗೂ ಬರ್ತಾರೆ ಮಧ್ಯವರ್ತಿಗಳು ಬಂದಾಗ ಯಾವ ಮಧ್ಯವರ್ತಿಗಳು ಏನು ಎನ್ನುವುದು ಅವ್ರಿಗ್ ಗೊತ್ತಿರೋಂಗಿಲ್ಲ ಸಾಧಾರ್ಣ್ವಾಗಿ ಮೋಸ ಹೋಗ್ಬಿಡ್ತಾರೆ ಬಟ್ ಆ ಮಧ್ಯವರ್ತಿ ಮೋಸ ಮಾಡ್ಯಾನೆ ಅಂತ ತಿಳ್ಕೊಂಡು ಗೊತ್ತಾದ ನಂತರ ಮಾರುಕಟ್ಟೆಗೆ ತರೋ ಸಂದರ್ಭ್ದಲ್ಲಿಯೇ ಅದು ಆಗ್ಬಿಡ್ತದೆ ಅಲ್ಲಿ ಆದಂಥ ಸಂದರ್ಭ್ದಲ್ಲಿ ಅವನಿಗೆ ಒಳ್ಳೆಯ ಒಂದು ಶಿಕ್ಷೆ ಕೊಡತಕ್ಕಂಥ ಒಂದು ವ್ಯವಸ್ಥೆಯೂ ನಮ್ಮ ಸಮಾಜದಲ್ಲಿ ಆಗಬೇಕು ಈ ನಮ್ಮ ಸಮಾಜದಲ್ಲಿ ಮೊಟ್ಟ ಮೊದ್ಲಿಂದು ರೈತರಿಗೆ ತಿಳಿವಳ್ಕೆ ಕೊಡುವುದು ಭಾಳ ಮುಖ್ಯ ಇರ್ತದೆ ಯಾಕಂದ್ರೆ ರೈತ್ರು ಅಲ್ಲೇ ಹೊಲ್ದಾಗೆ ಇರ್ತಾರೆ ಅಲ್ಲೇ ಕೆಲಸ ಮಾಡ್ತಿರ್ತಾರೆ ರೈತ್ರು ಕೆಲ್ವೊಂದು ಟೈಮ್ ಅವರು ತಮ್ಮ ತಮ್ಮ ವ್ಯವಸ್ಥೆಯೊಳಗೆ ತಾವು ಇರ್ತಾರೆ ಅವ್ರಲ್ಲಿಯೂ ಅವೇರ್ನೆಸ್ ಇರು ನೂರಕ್ಕೆ ನೂರು ಇಲ್ಲ ಅಂತಿಲ್ಲ ಕೆಲವ್ದು ತೊಮ್ ತೊಂಬತ್ತು ಪರ್ಸೆಂಟ್ ಮಾತ್ರ ಒಕ್ಕಲ್ತನ್ದ ಮೇಲೇ ಡಿಪೆಂಡ್ ಆದಂಥ ವ್ಯಕ್ತಿಗಳು ಅದ್ರ ಬಗ್ಗೆ ಹೆಚ್ಚು ತಿಳ್ವಳ್ಕೆ ತಿಳಿವಳ್ಕೆ ಇರೋದಿಲ್ ಅವ್ರ್ಗೆ ಯಾಕಂತ ನಾವು ಬರೀ ಹೊಲ ಬಿತ್ತು ಮಳೆಯೂ ಮಳೆ ದಾರಿ ನೋಡುವುದು ಬಂದಾಗ ಬಿತ್ತುವುದು ಒಳ್ಳೆಯ ಬೆಳೆ ಬೆಳ್ಯೋದು ರಾಶಿ ಮಾಡುವುದು ಸಂಗ್ರಹ ಮಾಡುವುದು ಮಾರುಕಟ್ಟೆಗೆ ಹೋಗತಕ್ಕಂಥ ವ್ಯವಸ್ಥೆಯನ್ನು ಅವ್ರಿಗೆ ಭಾಳ ಮೂಲ್ಭೂತ ಆದಂಥ ವ್ಯವಸ್ಥೆ ಅದು ಅಷ್ಟೆಲ್ಲ ಶ್ರಮಪಟ್ಟಿದ್ದು ಮಾರುಕಟ್ಟೆಗೆ ತರ್ತ ತರೋ ಸಂದರ್ಭದಲ್ಲೆ ಮುಖ್ಯವಾಗಿರ್ತದೆ ಅದ್ರ ಬಗ್ಗೆ ಅವ್ರಿಗೆ ಒಳ್ಳೆಯ ಅವೇರ್ನೆಸ್ಸು ಕೊಡ್ಬೇಕಾಗ್ತದೆ ಅದ್ರ ಬಗ್ಗೆ ತಿಳಿವಳ್ಕೆ ಕೊಟ್ಟು ಅವ್ರಿಗೆ ಆಮೇಲೆ ಅವ್ರ ಮಕ್ಳು ಅಥವಾ ಅವರಲ್ಲಿ ವ್ ವಾಹನ ಯಾವ್ದು ಇರ್ತದೆ ಟ್ಯಾಕ್ಟ್ರಿಯಿಂದ ತರ್ಬೇಕು ಈ ಚಕ್ಕಡಿ ಅಂತೂ ಅಮ್ ಸಾಮಾನ್ಯವಾಗಿ ಚಕ್ಕಡಿ ಇಲ್ವೇ ಇಲ್ಲ ಎತ್ತಿನ ಗಾಡಿಗಳು ಇಲ್ಲಿಲ್ಲ ಟ್ಯಾಕ್ಟರ ಮೇಯ್ನು ಟ್ಯಾಕ್ಟ್ರ್ ನಂತರ ಒಮ್ಮೆ ನೆಕ್ಸ್ಟು ಲಾರಿ ಈ ಒಂದು ಇಲ್ಲಾರ ಅಲ್ಲೇ ಗ್ರಾಮೀಣ ಭಾಗದಲ್ಲಿ ಒಂದು ಹತ್ತು ಜನ ಹದಿನೈದು ಜನ ಎಲ್ಲರೂ ಸೇರಿಬಿಟ್ಟು ಈಗ ಗೋವಿನ ಜೋಳ ಬೆಳೆದನೋ ತಮ್ಮ ತಮ್ಮ ಮಾರ್ಕಿಂಗ್ ಮಾಡಿ ತಮ್ಮ ಪ ಎಷ್ಟು ಎಷ್ಟು ಕ್ವಾಂಟಿಟೀಲ್ಲಿ ಹಾಕ್ಕೊಂಡು ಎಲ್ಲರೂ ಸೇರಿ ಒಂದು ಲಾರಿ ಒಳಗೆ ಹಾಕ್ಕೊಂಡು ಬರುವಂಥ ವ್ಯವಸ್ಥೆಯೂ ಮಾರುಕಟ್ಟೆಗೆ ತರತಕ್ಕಂಥ ವ್ಯವಸ್ಥೆಯೂ ಮಾಡೋದು ಸೂಕ್ತ ಇದರ ನಂತರ ಈ ಮಾರುಕಟ್ಟೆಗೇ ತೊಗೊಂಡು ಬರುದೆ ಮುಖ್ಯ ಇರ್ತದ ಅದಕ್ಕೆ ಅವ್ರು ಪ್ರಾರಂಭ್ದಲ್ಲಿಯೇ ಅವ್ರು ಏನು ಮಾಡ್ಬೇಕು ಬಿತ್ತನೆ ಆದಂಥ ಸಂದರ್ಭದಲ್ಲಿ ಅವ್ರು ಬೆಳೆ ಬೆಳಿತಾ ಬೆಳಿತಾ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರು ತಮ್ಮ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡು ಅದನ್ನು ಏನಿದೆ ಮಾರುಕಟ್ಟೆಗೆ ಎಲ್ಲರೂ ಸೇರಿ ಈ ಒಂದು ಗ್ರೂಪ್ ಮಾಡ್ಕೋಬೇಕು ಅಥವಾ ಇಂಡಿವಿಜುವಲ್ ಇದ್ದರೆ ಇಂಡಿವಿಜುವಲ್ಲೂ ಮಾಡು ಇಂಡಿವಿಜುವಲ್ ಸಾಮಾನ್ಯವಾಗಿ ಗ್ರೂಪ್ ಮಾಡ್ಕೊಂಡ್ಬಂದ್ರೆ ಅದಕ್ಕೊಂದು ಯೂನಿಟಿ ಇರ್ತದೆ ಸ್ಟ್ರೆಂತ್ ಇರ್ತೈತಿ ನಾವು ಯೂನಿಟಿ ಇದ್ದಾಗ ಮಾತ್ರ ಸ್ವಲ್ಪ ಅದ್ರ ಬಗ್ಗೆ ಅಲ್ಲಿ ಮಾರುಕಟ್ಟೆಲ್ಲಿ ಇರತಕ್ಕಂಥ ವ್ಯವಸ್ಥೆಯೂ ಬದ್ಲು ಆಗ್ತತಿ ಈಗ ಒಬ್ನೇ ಬಂದು ಬಿಟ್ಟ ಅಂತಂದ್ರೆ ಅವ್ನಿಗೆ ಏನು ಮಾಡ್ಬಿಡ್ತಾರೆ ಯಾ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಪುಲ್ ತಿರುಗಾಡ್ಸಿ ಅವನಿಗೆ ಒಂಥರ ಕನ್ಫ್ಯೂಷನ್ ಮಾಡಿ ಅವ್ನ ಮಾರಾಟ ಆಗ್ಲಾರ್ದಂಗೆ ವ್ಯವಸ್ಥೆ ಮಾಡತಕ್ಕಂಥ ವಿಚಾರಗಳು ಕೆಲ್ವೊಂದು ಜನ ಮಾಡ್ತಿರ್ತಾರೆ ಸಮಾಜದಲ್ಲಿ ಒಳ್ಳೇದನ್ನು ಮಾಡೋರು ಇರ್ತಾರೆ ಒಳ್ಳೇದನ್ನು ಮಾಡೋದು ಸಾ ಒಳ್ಳೇದನ್ನು ಮಾಡೋರು ಸು ಅವ್ರು ಏನೂ ಮಾಡೋಂಗಿಲ್ಲ ಸುಮ್ಮನೆ ಇರ್ತಾರೆ ಕೆಟ್ಟದ್ದನ್ನ ಮಾಡೋರು ಇರ್ತಾರೆ ಕೆಟ್ಟದ್ದನ್ನ ಮಾಡೋರು ನೀ ಕೆಟ್ಟದ್ದನ್ನ ಯಾಕೆ ಮಾಡ್ತಿ ಅಂತ ಹೇಳತಕ್ಕಂಥ ಧೈರ್ಯದಿಂದ ಕೇಳ್ತಕ್ಕಂಥವ್ರು ಭಾಳ ಕಡಿಮೆ ಅದನ್ನು ಮಾಡ್ಬೇಕು ಮತ್ತು ಸರ್ಕಾರನೇ ಕೇಳ್ಬೇಕು ಮತ್ತು ಪೊಲೀಸ್ರಿಗೆ ಕೇಳ್ಬೇಕು ಅದು ಹೀಗಾಗಿ ಆ ಸಮಾಜದಲ್ಲಿ ಕೆಟ್ಟಗೆ ಕೆಲಸ ಮಾಡೋವ್ರೂ ರೈತ್ರಿಗೆ ಇದನ್ನು ಮಾಡಿ ಮಿಸ್ಗೈಡ್ ಮಾಡೋವ್ರು ಇದ್ದೇ ಇರ್ತಾರೆ ಅದಕ್ಕೆ ಅದನ್ನು ಹೋಗ್ಲಾಡ್ಸ್ಬೇಕಾದ್ರೆ ರೈತರಿಗೆ ನಾವು ಮೊದಲೇ ಕಾರ್ಯಾಗಾರ ಮಾಡಿ ನೀವು ಬೆಳೆದಂಥ ಬೆಳೆಗಳನ್ನು ಕಾ ಯಾವುವು ಮಾರುಕಟ್ಟೆಗೆ ಒಯ್ಬೇಕು ನೀವು ಇಂತಿಂಥಲ್ಲೇ ಇಂಥ ಸಂದರ್ಭದಲ್ಲಿ ಇಂಥಲ್ಲಿ ಮಾರಾಟ ಮಾಡ್ಬೇಕು ಅನ್ನೋದನ್ನು ಒಂದು ವ್ಯವಸ್ಥೆ ಮಾಡಿಕೊಟ್ಟಲ್ಲಿ ರೈತರಿಗೆ ಸೂಕ್ತವಾದಂಥ ಒಂದು ಮಾರುಕಟ್ಟೆ ಸಿಗ್ತದೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆಯೂ ಸಿಗ್ತೈತಿ ಅವರಿಗೆ ಅವ್ರು ದುಡಿದವು ತಾವು ಶ್ರಮಪಟ್ಟಿದ್ದಕ್ಕ ಒಂದು ಒಳ್ಳೆಯ ಬೆಲೆಯೂ ಸಿಗ್ತದೆ ಆರ್ಥಿಕವಾಗಿ ಸಬಲರೂ ಆಗ್ತಾರೆ ಅಂತ ಹೇಳಿಕೊಂಡು ಹೇಳ್ತೇವೆ ಇದೇ ರೀತಿ ಸರ್ಕಾರದವ್ರು ಹೆಚ್ಚಿನ ಆಸ್ಥೆ ವಹ್ಸಿ ರೈತರಿಗೆ ಒಳ್ಳೊಳ್ಳೆಯ ಯೋಜನೆಯನ್ನು ಕೊಡ್ಬೇಕು ಆರ್ಥಿಕವಾಗಿ ಸಬಲತೆಯನ್ನು ಕೊಡ್ಬೇಕು ಮಾರುಕಟ್ಟೆ ಮುಖ್ಯವಾದಂಥ ಒಂದು ವ್ಯವಸ್ಥೆ ಅಲ್ಲಿ ಅವರು ಉತ್ಪನ್ನಗಳನ್ನು ಮಾರಾಟ ಮಾಡೋ ತೊಗೊಂಡು ಬರೋದು ಯಾವ ರೀತಿ ತರ್ಬೇಕು ಎಲ್ಲಿ ಕೊಡ್ಬೇಕ್ ಅನ್ನೋದನ್ನು ಅವ್ರಿಗೆ ಮಾರ್ಗದರ್ಶ್ನ ಮಾಡೋದು ಸೂಕ್ತವಾದಂಥ ಒಂದು ವ್ಯವಸ್ಥೆ ಅದಕ್ಕೆ ನಮ್ಮ ದೇಶ ಎಲ್ಲರೂ ಕೃಷಿ ರೈತ ಬೆನ್ನೆಲುಬು ರೈತ ದೇಶದ ಬೆನ್ನೆಲುಬು ಅಂತಾರೆ ಬಟ್ ಅವ್ನ ಬೆನ್ನು ಮೂಳೆಗೆ ಸಪೋರ್ಟಾಗಿ ನಿಲ್ಬೇಕಂದ್ರ್ ಆರ್ಥಿಕ ಸಬಲತೆ ಮುಖ್ಯವಾದದ್ದು ಆರ್ಥಿಕವಾಗಿ ಮನುಷ್ಯ ಸಬಲತೆ ಇದ್ದಾಗ ಮಾತ್ರ ಏನಾರೂ ಇವು ಸ್ವಲ್ಪ ಸದೃಢವಾಗಿ ಇರ್ತಾನೆ ಅದಕ್ಕೆ ನೈಸರ್ಗಿಕವಾಗಿ ಅವ್ನು ಫೇಲ್ ಆದ್ರು ಕೂಡ ಅರ್ಥಿಕ್ವಾಗಿ ಸಬಲತೆಯನ್ನು ಕೊಡತಕ್ಕಂಥ ವ್ಯವಸ್ಥೆನು ಸಮಾಜದಲ್ಲಿ ನಾವು ನೀವು ಎಲ್ಲರೂ ರೂಪಿಸಬೇಕು ಅಂತ ಹೇಳಿಕೊಂಡು ನಾನು ಹೇಳಿ ಹೇಳ್ತಿದ್ದೀನಿ ಇದರಿಂದ ರೈತರನ್ನ ನಾವು ಎನ್ಕ್ರೇಜ್ ಮಾಡ್ಬೇಕು ಅವ್ರ ಮಕ್ಳಿಗು ಕೂಡ ಅವರೂ ಒಕ್ಕಲುತನ ಮಾಡಲಿಕ್ಕೆ ಅವರಿಗೊಂದು ಸ್ಪೂರ್ತಿ ಸಿಗ್ತೈತಿ ಆರ್ಥಿಕವಾಗಿ ಸಬಲತೆ ಇದ್ದಾಗ ಮಾತ್ರ ಎಲ್ಲ ರೀತಿಯಿಂದ ಸ್ಪೂರ್ತಿ ಸಬಲತೆ ಇರ್ತದೆ ಧೈರ್ಯ ಇರ್ತದೆ ಮನುಷ್ಯನಿಗೆ ಆದ್ದರಿಂದ ಆತ್ಮಸಾಕ್ಷಿಯಾಗಿ ಎಲ್ಲರನ್ನೂ ರೈತರಿಗೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡೋಣ ಅಂತೇಳಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ